ನಾನೇ ಅಡುಗೆ ಮಾಡ್ತೀನಿ ಆದರೆ ಒಂದು ಚಿಕ್ಕದು ಹೋಟ್ಲ್ ಹಾಕಬೇಕು ಅಂತ ಇದ್ದೀನಿ ಹೋಟ್ಲ್ ಆಗಲಿಲ್ಲ ಅಂತ ಅಂದರೆ ಕೈ ಗಾಡಿಯಲ್ಲಾದರೂನೂ ಒಂದು ಇಡ್ಲಿ ಸಾಂಬಾರು ಚಿತ್ರಾನ್ನ ಉಪ್ಪಿಟ್ಟು ಈ ಥರದ್ದು ಹಾಕಬೇಕು ಅಂತ ನನಗೆ ಇಷ್ಟ ಆದರೆ ಮನೆಯಲ್ಲಿ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನಮ್ಮ ಅಣ್ಣ ತಮ್ಮ ಅವರೆಲ್ಲರೂ ಆಗಲ್ಲ ಅಡುಗೆ ಮಾಡಿ ಅವರೆಲ್ಲ ಬಡಿಸೋಕ್ಕೆ ಅವರಿಗೆಲ್ಲ ಕೊಡೋಕ್ಕೆ ಮಾಡೋಕ್ಕೆ ಅಂತಂದೇಳಿ ಅವರು ಬೇಡ ಅಂತ ಇದ್ದಾರೆ ಅಡುಗೆ ಮಾಡೋದೇ ನನಗೆ ಇಷ್ಟ ಅಂತಂದೇಳಿ ನಾನು ಹೇಳ್ತಾ ಇದ್ದೀನಿ ಕಷ್ಟ ಆದರೂನೂ ಇಷ್ಟಪಟ್ಟು ಮಾಡ್ತೀನಿ ಯಾಕೆಂದರೆ ತುಂಬ ಜನ ಎಲ್ಲ ತಿನ್ತಾ ಇರ್ತಾರೆ ಅವರ ಪ್ರೀತಿ ಅವರು ಚೆನ್ನಾಗೈತೆ ಅಂದರೆ ನನಗೆ ಇನ್ನೂ ಹುಮ್ಮಸ್ಸು ಜಾಸ್ತಿ ಆಗುತ್ತೆ ಅಡುಗೆ ಮಾಡಬೇಕು ಅಂತಂದೇಳಿ ಹಾಗಾಗಿ ಮನೇಲಿ ಬೇಡ ಅಂತ ಇದ್ದಾರೆ ಅದಕ್ಕಾಗಿ ಅದನ್ನು ಒಂದು ಸ್ವಲ್ಪ ಡಿಲೆ ಮಾಡಿದ್ದೀನಿ ಅವರು ಒಪ್ಪಿಗೆ ಕೊಟ್ಟರು ಅಂತ ಅಂದರೆ ನಾನೊಂದು ಹೋಟ್ಲ್ ಇಲ್ಲ ಅಂದರೆ ಕೈಗಾಡಿ ಫಸ್ಟ್ಗೆ ಕೈಗಾಡಿ ಹಾಕಿ ಅದರಲ್ಲಿ ಚೆನ್ನಾಗಾಯಿತು ಅಂತ ಅಂದರೆ ನಾನು ಒಂದು ಚಿಕ್ಕದಾಗಿ ಹೋಟ್ಲ್ ಹಾಕಬೇಕು ಅಂತ ಇದ್ದೀನಿ ಮನೆಯವರೆಲ್ಲರಿಗೂ ಒಪ್ಪಿಸಿ ಚಿಕ್ಕದೇ ಆಗಲಿ ಒಂದು ಹೋಟ್ಲ್ ಹಾಕಿ ಹೋಟೆಲಲ್ಲೇ ಅಡುಗೆ ಮಾಡಬೇಕು ಅಂತ ನನಗೆ ಆಸೆ